ಅಡುಗೆ ಮಾಡುವುದು ಮಹಿಳೆಯರಿಗೆ ಸೀಮಿತ ಅಲ್ಲ ಗಂಡಸರಿಗೂ ಇದು ಸೀಮಿತವಾಗಿರುತ್ತದೆ ಒಂದು ಹಬ್ಬ ಹರಿದಿನ ಬಂದರೆ ಹೆಂಗಸರಿಗೆ ತುಂಬ ಕಷ್ಟ ಒಂದು ಇಪ್ಪತ್ತು ಜನಕ್ಕೆ ಅಡುಗೆ ಮಾಡಬೇಕಾದರೆ ಹೆಂಗಸರಿಂದ ಆಗುವುದಿಲ್ಲ ಗಂಡಸರೇ ಇದನ್ನು ಸೇರಿ ಮಾಡಬೇಕು ಅಡುಗೆ ಮಾಡಲು ಗಂಡಸರು ಪ್ರಯತ್ನಪಟ್ಟರೆ ಇಪ್ಪತ್ತು ಜನಕ್ಕೆ ಅಡುಗೆ ಮಾಡಿ ಸಾರನ್ನು ಮಾಡಿ ಅವರಿಗೆ ಬಡಿಸಬಹುದು ಈ ಅಡಿಗೆ ಕೆಲಸವನ್ನು ಹೆಂಗಸರಿಗೆ ಸೀಮಿತ ಎಂದು ಭಾವಿಸುವುದು ಬಹಳ ತಪ್ಪು ಪುರುಷರು ಸ್ವಲ್ಪ ಅಡುಗೆ ಮಾಡುವುದು ಒಂದು ಹಬ್ಬ ಮತ್ತೆ ಯಾವುದಾರೂ ಸಮಸ್ಯೆ ಬಂದರೆ ಕುಟುಂಬದಲ್ಲಿ ಹೆಂಗಸ್ರಿಗೆ ಏನಾದರೂ ಒಂದು ಮೂರು ದಿನ ರಜಾ ಬರುವಾಗ ನಾವು ಹೆಂಗಸರನ್ನು ಕಟ್ಟಿಕೊಳ್ಳುವುದಿಲ್ಲ ನಾವೇ ಗಂಡಸರು ಅಡುಗೆಯನ್ನು ಮಾಡಿ ನಾವು ಹೆಂಗಸರಿಗೆ ಬಡಿಸುತ್ತೇವೆ ಮತ್ತೆ ನಮ್ಮ ಮನೆಯಲ್ಲಿರುವ ಸಣ್ಣ ಮಕ್ಕಳು ಮತ್ತು ಬೇರೆ ಪರಸ್ಥಳದಿಂದ ಬಂದ ನೆಂಟರಿಷ್ಟರಿಗೂ ನಾವೇ ಅಡುಗೆ ಮಾಡಿ ಬಡಿಸಬೇಕಾಗುತ್ತದೆ ಈ ಸಮಯದಲ್ಲಿ ಹೆಂಗಸರುಗಳನ್ನು ನಾವು ಲೆಕ್ಕಿಸದೆ ಗಂಡಸರೇ ಅಡುಗೆ ಮಾಡಿ ನಾವು ಬಡಿಸಬೇಕು ಒಂದು ವೇಳೆ ಹೆಂಗಸರು ರಜಾ ದಿನಗಳಲ್ಲಿ ಅವರು ಅಡುಗೆ ಮಾಡಲು ನಾವು ಒಪ್ಪುವುದಿಲ್ಲ ಈ ಜಾಗದಲ್ಲಿ ನಾವು ಗಂಡಸರು ಕೆಲಸವನ್ನು ಅಡುಗೆ ಕೆಲಸವನ್ನು ಮಾಡಬೇಕು ಹಾಗಂತ ನಾವು ನೀವು ಪುರುಷರನ್ನು ಅಡುಗೆ ಮಾಡುತ್ತಾರೆ ಎಂದು ಇದು ಮಾಡಬಾರದು ಗಂಡಸರು ಇದ್ದರೆ ಯಾವ ಕೆಲಸವನ್ನಾದರೂ ಮಾಡಬಹುದು ನನ್ನದು ನಮ್ಮ ಗದ್ದೆಯ ಜಮೀನಿನಲ್ಲಿ ಒಂದು ಇಪ್ಪತ್ತು ಜನ ಕೆಲಸಕ್ಕೆ ಬಂದಿರುತ್ತಾರೆ ಯಾವುದು ಭತ್ತದ ಕಟಾವು ಈ ಕಟಾವಿಗೆ ಹೆಂಗಸರು ಇಪ್ಪತ್ತು ಜನರನ್ನು ಅಡುಗೆ ಮಾಡಲು ಆಗುವುದಿಲ್ಲ ಅವಳು ಹೆಂಗಸರು ಇಪ್ಪತ್ತು ಜನಕ್ಕೆ ಅಡುಗೆಯನ್ನು ಹೊತ್ತುಕೊಂಡು ಬರಲು ಸಾಧ್ಯವಿಲ್ಲ ಆ ಸಮಯದಲ್ಲಿ ಗಂಡಸರು ನಾವು ಬಾಗಿ ಆದರೆ ಅಡುಗೆ ಕೆಲಸವನ್ನು ನಾವು ಮತ್ತು ಹೂ ಊಟವನ್ನು ತೆಗೆದುಕೊಂಡು ಹೋಗಲು ಗಂಡಸರು ಬೇಕಾಗುತ್ತಾರೆ ಮಹಿಳೆಯರು ಇದರಿಂದ ವಂಚಿತರಾಗುತ್ತಾರೆ ಅವರಿಂದ ಅಡುಗೆ ಏನು ಸಣ್ಣಪುಟ್ಟ ಕೆಲಸ ಮಾಡಬೇಕಾದರೆ ಒಬ್ರಿಬ್ರಿಗೆ ಮಾಡ್ಕೊಳ್ಬೋದು ಅವ್ರು ಅಡುಗೆನೀಗ ನಾವು ಗಂಡಸರಿದ್ರೆ ಇಪ್ಪತ್ತು ಜನಕ್ಕೆ ಮಾಡಬಹುದು ಒಂದು ನೆಂಟ್ರುಗಳು ಬಂದಾಗ ಒಂದು ಮದುವೆ ಕಾರ್ಯ ಇನ್ನೊಂದು ಇನ್ನೊಂದು ಸಣ್ಣಪುಟ್ಟ ಕೆಲಸ ಬಂದಾಗ ಒಂದು ಮೂವತ್ತು ಜನ ಇಪ್ಪತ್ತು ಜನ ಬತ್ತಾರೆ ಆ ಟೈಮಲ್ಲಿ ಹೆಂಗಸ್ರುಗಳಿಂದ ಆಗೋದಿಲ್ಲ ಅದು ಕೆಲಸ ನಾವು ಗಂಡಸ್ರುಗಳು ಆದರೆ ಅದನ್ನ ಈಗ ಒಂದು ಮೂವತ್ತು ಜನಕ್ಕೆ ಒಂದು ತಿಕ್ಕಂಡ ಮಡುಗಿ ಉದ್ದಣಿಗ ಹೊಂದ್ಸಿ ಅವರಿಗೆ ಬಡಿಸ್ಬೋದು ಹೆಂಗ್ಸ್ರು ಎರಡು ಕೋಲು ಹಾಕೊಂಡು ಇಟ್ಟು ಒಂದ್ಸಲ ಗಂಡಸ್ರು ಎರಡು ಕೋಲು ಹಾಕೊಂಡು ಇಟ್ಟು ಹೊಂದಿಸ್ತೀವಿ ನಾವು ಆ ಹೊಂದಿಸ್ದಾಗ ಆ ಹೆಂಗ್ಸ್ರುಗಳು ನಾವು ಮಾಡೋಕ್ಕಾಗೋಲ್ಲ ನೀವೇ ಮಾಡಿ ಗಂಡಸ್ರುಗಳು ಅಂಥೇಳ್ತಾರೆ ಆದ್ದರಿಂದ ಮ ನಾವು ಹೆಂಗಸ್ರಿಗೆ ಅವು ಅಡುಗೆ ಮಾಡುವ ಕೆಲಸ ಅವರಿಂದ ಸಾಧ್ಯವಿಲ್ಲ ಕುಟುಂಬದಲ್ಲಿ ಪುರುಷರು ಅಡುಗೆ ಮಾಡುತ್ತಾರೆಯೇ ಮಾಡದಲ್ಲಿ ಇದರಲ್ಲಿ ನೂರಕ್ಕೆ ನೂರು ಸತ್ಯ ಇದೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಆ ಅಡುಗೆ ಕೆಲಸವನ್ನು ನಾವು ನಮ್ಮ ಮನೆಯಲ್ಲೇ ಮಾಡಿ ನಮ್ಮ ಮನೆಯವರಿಗೆ ಒಂದು ತಿಂಗಳಲ್ಲೇ ಮೂರು ದಿನ ನಮ್ಮಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ಮಾಡಿಕೊಡುತ್ತೇವೆ ಮತ್ತೆ ನಾವು ನೆಂಟರಿಷ್ಟರ ಮನೆಗೆ ಹೋದಾಗ ಅಡುಗೆ ಮಾಡಲು ನಾವೇ ತಯಾರಿ ನಿಂತಿರುತ್ತೇವೆ ಒಂದು ಮೂವತ್ತು ಜನಕ್ಕೆ ಮಾಡಬೇಕಪ್ಪ ಇಪ್ಪತ್ತು ಜನಕ್ಕೆ ಮಾಡಬೇಕಪ್ಪ ಅಂದಾಗ ಆ ಕುಟುಂಬದಲ್ಲಿ ನಾವೇ ಗ್ ಅಡುಗೆ ಮಾಡಿ ಅಲ್ಲಿ ಬಂದ ನೆಂಟ್ರುಗಳಿಗೆಲ್ಲ ನಾವೇ ಬಡಿಸ್ತೀವಿ ಅದರಲ್ಲಿ ಹೆಂಗ್ಸ್ರುಗಳಿಂದ ಸಾಧ್ಯವಿಲ್ಲ ಆ ಕೆಲ್ಸವನ್ನು ನಾವು ಅಡುಗೆ ಮಾಡುವುದು ಮಹಿಳೆಯರ ಕೆಲಸ ಎಂದು ನೀವು ಭಾವಿಸಬಾರದು ನಾವು ಭಾವಿಸುವುದಿಲ್ಲ ಈ ಕುಟುಂಬದ ಪುರುಷರ ಸಂಖ್ಯೆ ಇದು ನಮ್ಮ ಗಂಡಸರಿಗೆ ಅನ್ವಯಿಸುತ್ತದೆ ಈ ಮಾತನ್ನು ನಾವು ಮಾಡಿರುವ ಕೆಲಸ ಪ್ರಯತ್ನಪಟ್ಟು ಮಾಡಿರುವ ಕೆಲಸ ಎಂದು ಭಾವಿಸಿ ನಾವು ನಿಮ್ಮ ಇಲ್ಲಿ ಹೇಳುತ್ತೇನೆ